ಟೊಮೆಟೊ ಐವತ್ತು ರೂಪಾಯಿ ಕೆಜಿ ಐತೆ ರೀ ಇಲ್ಲ ರೀ ಮೇಡಮ್ ಸರಿ ನೋಡಿರಿ ಈಗ ಮಳೆ ಆಗಲ್ದು ಟೈಮ್ದಾಗ ಮಳೆ ಆಗ್ತ ಎಲ್ಲ ಕಾಯಿ ಉದ್ರಿ ಹೋಗಿ ಬಿಟ್ಟಾವೆ ಬೆಳೆನ ಸರಿ ಬಂದಿಲ್ಲ ದುಬಾರಿ ಸಿಕೈತೆ ರೀ ಈಗ ಮಾರ್ಕೆಟ್ನ್ಯಾಗ ಸರಿ ಟೈಮ್ಗೆ ಮಳೆ ಆಗಿಲ್ಲ ಕಾಯಿ ಎಲ್ಲ ಉದ್ರಿ ಹೋಗಿ ಬಿಟ್ಟಾವೆ ಹೀಗಾಗಿ ಹಣ್ಣೇ ಬಂದಿಲ್ಲ ರೀ ಅಯ್ಯೋ ತೊಗೋಳ್ಳ ಬೇಕಲ್ಲ ರೀ ನೀವು ಇದೆ ಅಲ್ಲ ತಗೋಳ್ಳ ಬೇಕಲ್ಲ ರೀ ನಮಗೂ ತುಟ್ಟಿ ಅಂಗಾತಿಗೆ ಆತತೆ ರೀ ಮಾಲೀಗ ಸರ್ಯಾಗಿ ಟೈಮ್ ಮಾಲೇ ಬಂದಿಲ್ಲ ರೈತ್ರ ಕಡೆಯಿಂದ ಮಾಲು ಅವ್ರಿಗೆ ಬಂದ್ರೆ ಅವ್ರು ನಮ್ಗೇನು ಕೊಡ್ತಾರೆ ಅದ್ರ ಮೇಲೆ ನಾವು ನಿಮಗೆ ಕೊಡಬೇಕು ರೈತ್ರ ಕಡೆ ಮಾಲೇ ಇಲ್ಲ ರೀ ಈಗ ಉಳ್ಳಾಗಡ್ಡೆ ಎಪ್ಪತ್ತೈದು ರೂಪಾಯಿ ಕಿಲೋ ರೀ ಹ್ಞೂ ಹಂಗಲ್ಲ ರೀ ನೋಡ್ತಿರಲ್ಲ ರೀ ಎಲ್ಲಿ ಮಾಲೇ ಇಲ್ಲ ನಾವು ಉತ್ತು ಬಿತ್ತತ್ತು ನಮಗೂ ಏನು ವರ್ಕೌಟ್ ಆಗತಿಲ್ಲ ರೀ ಈಗ ಮಾರ್ಜಿನ್ ಸೈತ ಇಲ್ಲದಾಂಗ ವ್ಯಾಪಾರ ಮಾಡತೀವಿ ನೋಡಿರಿ ಮಾರ್ಜಿನ್ ಸೈತ ಸಿಗ್ವಲ್ದು ನಮ್ಗೆ ಇದ್ರಾಗ ಏನು ಈಗ ಎಲ್ಲ ರೇಟ್ ದುಬಾರಿನೇ ಐತೆ ನೋಡಿರಿ ಈಗ ಎಲ್ಲ ಈಗ ಕಿಲೋದ ರೇಟ್ ಕೇಳೋವಂಗೆ ಇಲ್ಲ ರೀ ಈಗ ಕಾಲು ಕೆಜಿ ರೇಟೇ ಕೇಳೋದು ಈಗ ತುಟ್ಟಿ ಭಾಳ ಅದಾವೆ ರೀ ಎಲ್ಲಾನು ಒಂಬ ಹಾಂ ಅಲ್ಲ ರೀ ಮನಿಗೆ ತಂದು ಕೊಡೋದು ಚಲೋ ರೀ ಅದು ದುಬಾರಿನೇ ಐತೆ ರೀ ನಮಗೆ ರೈತ್ರ ಕೈಯಾಗ ಬೆಳೆ ಇದ್ರೆ ಅವ್ರು ನಮಗೆ ಕೊಡ್ತಾರೆ ರೀ ರೈತ್ರ್ಗೆ ಸರಿ ಟೈಮ್ಗೆ ಮಳಿನೇ ಆಗಿಲ್ಲ ಮಳೆ ಆಗ್ಲಾರದ ಟೈಮ್ದಾಗ ಮಳೆ ಆತು ಎಲ್ಲ ಹೂ ಉದ್ರಿ ಹೋಗಿಬಿಟ್ಟತ್ತಿ ಆಮ್ಯಾಲೆ ಬೇರೆ ಕಡೆಯಿಂದ ಬರೋ ಮಾಲನ್ನೂ ಬಂದಿಲ್ಲ ರೀ ಟ್ರಕ್ ಸ್ಟ್ರೈಕ್ ಅದಾವೆ ಅಂತ ಅವ್ರಿಗು ಮಾಲು ಸಿಕ್ಕಿಲ್ಲ ಹಿಂಗಾಗಿ ಎಲ್ಲ ದುಬಾರಿನೇ ಆಗಿಬಿಟ್ಟಾತ್ತಿ ಹ್ಞೂ ಹಾಂ ಆತು ತಗೋ ರೀ ಆತು ತಗೋ ರೀ ತಗೋ ರೀ ಮತ್ತು ಏನು ನಾವೂ ಬದಕಬೇಕು ನೀವೂ ಬದಕಬೇಕು